ಹಲೋ ಸರ್ ನಾನು ಅಮೃತ ಅಂತ ಸಮಯ ಆರು ಗಂಟೆಗೆ ಗೋಕುಲ್ ಉಪಹಾರ ಕೇಂದ್ರದಿಂದ ನಾನು ಊಟನ ಆರ್ಡ್ರು ಮಾಡಿದ್ದೆ ಪಲಾವು ಬಾತ್ ಅಂತ ನೀವು ಕಳ್ಸಿದ್ದು ಇಡ್ಲಿ ನನಗೆ ಈ ಥರ ತಪ್ಪಾದರೆ ಹೇಗೆ ಸರ್ ನನ್ನದು ಆರ್ಡ್ರು ಸಂಖ್ಯೆ ಬಂದ್ಬಿಟ್ಟು ನಾಲ್ಕು ಮೂರು ಎರಡು ಒಂದು ನೀವು ತಪ್ಪಾಗಿ ಕಳ್ಸಿದ್ದಾರೆ ಸರ್ ನಿಮ್ಮ ವಿತರಣೆ ಪಾಲುದಾರರು ತಪ್ಪಾಗಿ ಕಳಿಸಿದ್ದಾರೆ ನನಗೆ ಈ ಥರ ಮುಂದಿನ ಸರಿ ಆಗದಂತೆ ನೋಡಿಕೊಳ್ಬೇಕು ಸರ್ ನೀವು ಇಲ್ಲ ಇದು ಎರಡನೇ ಸರ್ತಿ ಮಾಡ್ತಿರೋದು ನೀವು ಒಂದು ಸರಿ ಆದರೆ ಓ ಹೋಗಲಿ ಬಿಡಿ ಅಂತ ಬಿಡ್ತೀವಿ ಇದೇನು ಪದೇ ಪದೇ ನೀವು ಇದೇ ಥರ ಮಾಡಿದರೆ ಹೇಗೆ ಸರ್ ಈ ಸರಿ ಏನೋ ನಾವು ದುಡ್ಡು ಕೊಟ್ವಿ ಮುಂದಿನ ಸರಿ ಬರುವಾಗ ಆ ಥರ ಏನಾದರೂ ಮಾಡಿದರೆ ನಾವು ದುಡ್ಡೇ ಕೊಡಲ್ಲ ಸರ್ ಫ್ರೀ ಹಾಗೇ ತೊಗೊಂಡು ಬಿಡ್ತೀವಿ